ನಾನು ಜಯಶ್ರೀ ಲಾವಣ್ಯ ಹಾಂ ನಾನು ಚೆನ್ನಾಗಿದೀನಿ ನೀನು ಚೆನ್ನಾಗಿದೀಯಾ ಅದೇ ಕಣೆ ನಾನೀಗ ಕೆಲಸ ಬಿಡ್ತಿದ್ದೀನಿ ಈಗ ನಾನು ಭಾರತಕ್ಕೆ ಬರ್ಬೇಕಂತ ಇದ್ದೀನಿ ನನಗ್ ಅದೇ ಆಂ ತುಂಬ ಸಾಂಪ್ರದಾಯಿಕವಾಗಿರ್ಬೇಕು ಮತ್ತು ಒಂದು ಅಡಿಗೆ ಮನೆ ಇರಬೇಕು ಒಂದು ಎರಡು ಕೊಠಡಿ ಇರಬೇಕು ಶೌಚಾಲಯ ಇರಬೇಕು ಮತ್ತು ನೀರಿನ ವ್ಯವಸ್ಥೆಯೆಲ್ಲ ಚೆನ್ನಾಗಿರ್ಬೇಕು ಅಕ್ಕಪಕ್ಕದಲ್ಲಿ ಏನೂ ಕಿರಿಕಿರಿ ಗೊಂದಲ ಏನೂ ಇರಬಾರ್ದು ಮತ್ತು ನಗರಕ್ಕೆ ನನಗೇ ಹೋಗೋಕ್ಕೆ ಬರೋಕ್ಕೆ ತುಂಬ ಹತ್ತಿರವಾಗಿರ್ಬೇಕು ನಾನು ಮತ್ತು ನನ್ನ ಸ್ನೇಹಿತರು ಬರ್ತಿದ್ದೀವಿ ಹಾಗೇ ಮನೆ ಬಾಡಿಗೆ ಎಷ್ಟು ಅಂತ ಹೇಳಿದ್ರೆ ತುಂಬ ದುಡ್ಡಿನ ಪರ್ಸ್ತ್ ದುಡ್ಡಿನ ಸಮಸ್ಯೆಯಲ್ಲಿದೀನಿ ಇದ್ದೀನಿ ಅದಕ್ಕೇನಾದ್ರೂ ಸ್ವಲ್ಪ ಸಹಾಯ ಮಾಡು ಹಾಂ ಸರಿ ಖಂಡಿತ ತಪ್ಪದೇ ಮಾಡ್ತೀನಿ ತುಂಬ ಅನ್ಕೂಲ್ವಾಗಿರ್ಬೇಕು ನಮಗೆ ಏನೂ ತೊಂದರೆಯಿರ್ಬಾರ್ದು ಸರೀನ ಮತ್ತು ಇನ್ನೊಂದು ಮತ್ತು ಪಕ್ಕಪಕ್ಕದಲ್ಲೇನೂ ಗೊಂದಲ ಇರಬಾರ್ದು ನಮಗೆ ಮತ್ತೇನೂ ಸಮಸ್ಯೆ ಇರಬಾರ್ದು ಮತ್ತು ಅವರಿಗೆ ಹೇಳು ಮತ್ತೆ ಬಾಡಿಗೆ ಸ್ವಲ್ಪ ನಮಗ್ ನಮಗ್ ಅದೇ ಇವಾಗ ಕೆಲ್ಸ ಅಲ್ಲಿ ಬಂದು ನಾನು ಭಾರತಕ್ಕೆ ಬಂದು ಕೆಲಸ ಹುಡ್ಕೊಂಡು ನಾನು ಅಲ್ಲಿ ಎಲ್ಲ ಕರೆಕ್ಟಾಗಿ ಇದು ಅಡ್ಜೆಸ್ಟ್ ಮಾಡ್ಕೊಂಡು ಇರಬೇಕಲ್ಲ ಸ್ವಲ್ಪ ನೋಡು ಕೇಳು ಏನಂತ ವಿಚಾರಿಸಿ ನೀನು ಸ್ವಲ್ಪ ಹೇಳು ಫೋನ್ ಮಾ ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಲಾವಣ್ಯ